ಹಲೋ ಹಾಂ ಹಾಂ ಲತಾ ಅವ್ರೆ ನಿಮ್ಮದು ಹೊಲ ಇದೆ ಅಂತಲ್ಲಾ ಲ್ಯಾಂಡ್ ಎಲ್ಲಿದೆ ಯಾವ ಏರ್ಯನಾಗ ಅಲ್ಲೈತಾ ಹಾಂ ಎಷ್ಟು ಎಕ್ರೆ ಐತೆ ಅಲ್ಲ ಇಲ್ಲಿ ಚಿಕ್ಕುನ್ಕಲ್ನಾಗ ಐತಲ್ಲಾ ಹೊಲ ನಿಮ್ಮದು ಅದು ಎಷ್ಟು ಎಕ್ರೆ ಐತಿ ಹ್ಞೂ ಹ್ಞೂ ಹ್ಞೂ ಅಲ್ಲ ಅದು ಯಾರೋ ಹೇಳಿದ್ದರು ನೀವೇನೋ ಮಾರಾಟ ಮಾಡ್ತೀರಂತ ಹೇಳ್ತನೆ ಸೇಲ್ ಮಾಡೋಕ್ಕೆ ಅದಕ್ಕೆ ಅದ್ರದ್ದು ರೇಟ್ ಎಷ್ಟಿರುತ್ತೆ ಈ ಒಂದು ಎಕ್ರೆಗೆ ಏನಂತ ಎಕ್ರೆಗೆ ಹೆಂಗೆ ರೇಟ್ ಹೌದಾ ಹಾಂ ಹಾಂ ಹಾಂ ಓಕೆ ಹೌದಾ ಹಾಂ ಹಾಂ ಹಾಂ ಅಲ್ಲ ನೀವು ಅಷ್ಟು ಮಾರ್ತೀರಾ ಏನೂ ಬರೀ ಎರಡು ಮೂರು ಎಕ್ರೇನ ಹಾಂ ಅಲ್ಲಿ ನಮಗ್ ಒಂದು ಐದು ಎಕ್ರೆ ಅಷ್ಟೇ ಬೇಕಾಗಿತ್ತು ಹಂಗಾಗೀ ನಮ್ಮದು ಬಜೆಟ್ ಅಷ್ಟೇ ಒಂದು ನಾಲ್ಕು ಕೋಟಿಕ್ಕಿಂತ ಜಾಸ್ತಿ ಇದ್ದಿದಿಲ್ಲ ಹಾಗಾಗೀ ಹಾಂ ಹಾಂ ಹಾಂ ಅಲ್ಲ ಇನ್ನೊಂದು ನಿಮ್ಮದು ನೀರಾವರಿಯ ಮತ್ತು ಏನು ಬೋರು ಅಲ್ಲಿ ಮತ್ತು ಇನ್ನೊಂದು ರೋಡಿಗೈತಿ ರೀ ಏನು ಒಳಗೈತ ಎಷ್ಟಾಗ್ಯವು ಮೂರದವ ಬೋರು ಅಲ್ಲ ಈಗೇನು ಏನು ಬೆಳ್ಯಕತ್ತೀರಿ ಈಗ ಹಾಂ ಹಾಂ ಹಾಂ ಆಯ್ತು ಆಯ್ತು ತಗೊಳ್ಳಿರಿ ಹಂಗಾದ್ರ್ ನೀವು ಮಾಡ್ರಿ ನನಗ್ ಆಮೇಲೆ ಕಾಲ್ ಹಾಂ ಹಾಂ ಹಾಂ ಹಾಂ